ರೈತರು ನಮ್ಮ ದೇಶಕ್ಕೆ ಒಂದು ಬೆಲ್ಲೆನ್ ಬೆನ್ನೆಲುಬಾಗಿರುವುದ್ರಿಂದ ಅವರಿಗೆ ಆದ್ಯತೆ ನೀಡುವಂಥ ಮುಖ್ಯ ಬೆಳೆಗಳು ಅಂತ ಅಂತ ಅಂದರೆ ಈಗಿನ ಒಂದು ದಿನಮಾನದಲ್ಲಿ ನಾವು ಹೆಚ್ಚಿನ ಒಂದು ಬೆಳೆಗಳನ್ನ ಯಾವರೀತಿ ರೈತರು ಆದ್ಯತೆ ನೀಡ್ತಾರೆ ಅಂತಂದರೆ ಮುಖ್ಯ ಬೆಳೆಗಳು ಮೊದಲ್ನೇದಾಗಿ ಜೋಳವನ್ನು ಮುಖ್ಯ ಆದ್ಯತೆ ನೀಡುವ ಬೆಳೆಗಳಾಗಿವೆ ಯಾಕಂತಂದರೆ ಜೋಳ ಅನ್ನೋದು ಕೂಡ ಒಂದು ಹಿಟ್ಟಿನ ಮುಖಾಂತರ ಎಲ್ಲ ಒಂದು ಪ್ರೊ ಪೋಷಕಾಂಶಗಳನ್ನು ಒಳಗೊಂಡಂಥ ಒಂದು ಅದು ಒಂದು ಬೆಳೆಯಾಗಿದೆ ಯಾಕಂತಂದ್ರೆ ಅಲ್ಲಿನ ಒಂದು ಒಂದು ಆ ಬೆಳೆಯಲ್ಲಿ ನಾವು ಯಾವುದೇ ಆದಂಥ ಒಂದು ಅಪೌಷ್ಟಿಕತೆಯನ್ನು ಕಾಣಲು ಸಾಧ್ಯವಿಲ್ಲ ಈಗಲೇ ಅದೇ ಅದೇ ರೀತಿಯಾಗಿ ಒಂದು ರಾಗಿ ಅನ್ನು ನಾವು ಉತ್ತರವಾಗಿ ತಗೊಳ್ಬೇಕಂತಂದರೆ ರಾಗಿಯೂ ಕೂಡ ಒಂದು ಮುಖ್ಯವಾದಂತಹ ಬೆಳೆಯಾಗಿದ್ದು ರೈತರಿಗೆ ಅದೇ ರೀತಿಯಾಗಿ ಮುಖ್ಯವಾಗಿ ರೈತರಿಗೆ ಒಂದು ಬೆಳೆಯಂತಂತಂದರೆ ಅದು ಒಂದು ನೆಲ ಅಂತಂದರೆ ಗದ್ದೆಯ ಮುಖಾಂತರ ಬೆಳೆಯುವಂಥ ನಮ್ಮ ಅಕ್ಕಿ ಏನಿದೆ ಅದಂತೂ ತುಂಬಾ ಮುಖ್ಯವಾಗಿದೆ ಯಾಕಂತಂದರೆ ಅವರಲ್ಲಿ ಅವರು ಕೂಡ ಯಾವುದೇ ಆದಂಥ ಒಂದು ಒಂದು ವಾತಾವರಣ ಆಗಿರ್ಬೋದು ಈಗ ಬೇಸಿಗೆಗಾಲ ಮಳೆಗಾಲ ಮತ್ತು ಅದೇ ರೀತಿಯಾಗಿ ಚಳಿಗಾಲದಲ್ಲಾಗಿರ್ಬೋದು ಅವರು ಯಾವುದೇ ಆದಂಥ ಒಂದು ವಾತಾವರಣದಲ್ಲಿ ಬೆಳೆಯುವಂಥ ಬೆಳೆ ಆಗಿದೆ ಅದೇ ರೀತಿಯಾಗಿ ಅದನ್ನು ಅವರು ಬೆಳೆದರೆ ಮುಂದೆ ಯಾವ ರೀತಿಯ ಅವರು ಕೂಡ ನಷ್ಟವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಆರ್ಥಿಕವಾಗಿ ಹಿಂದೆ ಉಳಿಯಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಕೂಡ ಒಂದು ಮುಂದೆ ಬರ್ತಾರೆ ಲೈಫನ್ನು ಲೀಡ್ ಮಾಡಲಿಕ್ಕೆ ಸ್ಟೇಬಲ್ ಆಗ್ಥಾರೆ ಅದೇ ರೀತಿಯಾಗಿ ಯಾವುದೇ ಆದಂಥ ಒಂದು ಆ ರೈತನ ಆತ್ಮಹತ್ಯೆ ಕೂಡ ಆಗುವುದಿಲ್ಲ ಹೋರಾಟಗಳು ಕೂಡ ಕಮ್ಮಿ ಆಗುತ್ತವೆ ಅದೇ ರೀತಿಯಾಗಿ ತುಂಬಾ ನಡ್ದಂಥ ಈ ಒಂದು ನಮ್ಮ ಭಾರತ ದೇಶದಲ್ಲಿ ರೈತ ಆತ್ಮಹತ್ಯೆಗೆ ನಾವು ಹೋಲಿಸ್ಕೊಂಡಾಗ ರೈತನ ಆ ಒಂದು ಸಾಲದ ಬಾಧೆಯಿಂದಾಗಿರ್ಬೋದು ಬೆಳೆಗಳ ಒಂದು ನಾಶದಿಂದಾಗಿರ್ಬೋದು ಆತನಿಗೆ ಯಾವ ರೀತಿ ಯಾವ ವಾತಾವರ್ಣ ವಾತಾವರಣದಲ್ಲಿ ಯಾವ್ದು ಕಾ ಯಾವ ಕಾಲದಲ್ಲಿ ಉದಾಹರಣೆ ಬೇಸಿಗೆಗಾಲ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಯಾವ ರೀತಿಯಾದಂಥ ಒಂದು ಬೆಳೆಗಳನ್ನು ಬೆಳೆಯಲು ಸಾಧ್ಯವಿಲ್ಲವೋ ಅಂತ ಆತನಿಗೆ ಮನವರಿಕೆ ಇಲ್ಲವೋ ಆ ಬೆಳೆಯನ್ನು ಆತ ಬೆಳೆದು ತುಂಬಾ ಅವನು ದುಡ್ಡನ್ನು ಅದರ ಮೇಲೆ ಸಾಲ ಮಾಡಿ ಅಥವಾ ಇನ್ನೊಂದು ಬಾರಿ ಏನೋ ಒಂದು ಲೋನ್ನ ಮುಖಾಂತರ ದುಡ್ಡನ್ನು ತೆಗೆದುಕೊಂಡು ಇನ್ನೊಬ್ಬರಿಂದ ಅದನ್ನು ಬೆಳೆ ಬರುತ್ತದೆ ಅನ್ನುವ ಒಂದು ಉದ್ದೇಶಕ್ಕಾಗಿ ನಾವು ಆರ್ಥಿಕವಾಗಿ ಮುಂದೆ ಬರ್ತೇವೆ ಅನ್ನೋ ಉದ್ದೇಶಕ್ಕಾಗಿ ಬೆಳೀತಾರೆ ಹೊರ್ತು ಅದು ಯಾವ ಕಾಲಕ್ಕೆ ಯಾವ ಬೆಳೆ ಬರುತ್ತದೆ ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಇರುವುದಿಲ್ಲ ಅದನ್ನು ನಾವು ಹೊರ್ತು ಪಟ್ಟು ಅವರಿಗೆ ಮುಖ್ಯವಾಗಿ ಯಾವ ಬೆಳೆಗಳು ಇದೇ ರೀತಿಯಾಗಿ ಈಗ ಶೇಂಗಾ ಆಗಿರ್ಬೋದು ಒಂದು ಅಕ್ಕಿಯಾಗಿರ್ಬೋದು ರಾಗಿಯಾಗಿರ್ಬೋದು ಜೋಳ ಆಗಿರ್ಬೋದು ಅದೇ ರೀತಿಯಾಗಿ ಒಂದು ಹಣ್ಣಿನ ಮುಖಾಂತರವಾಗಿ ಬಂದಂಥ ಸೇಬುಹಣ್ಣು ಆಗಿರ್ಬೋದು ಬಾಳೆ ಹಣ್ಣು ಆಗಿರ್ಬೋದು ಅದೇ ರೀತಿಯಾಗಿರುವಂಥ ಗೋಡಂಬಿ ಆಗಿರ್ಬೋದು ಈ ಎಲ್ಲ ಒಂದು ಬೆಳೆಗಳನ್ನು ಬೆಳೀತಾರೆ ಅವರು ಜೀವನದಲ್ಲಿ ಆರ್ಥಿಕವಾಗಿ ಮುಂದೆ ಬರ್ತಾ ಬರ್ತಾ ಸಬಲರಾಗ್ತಾರೆ ಅದೇ ರೀತಿಯಾಗಿ ಯಾವುದೇ ಯಾವುದೇ ರೀತಿಯ ಕೂಡ ಕಷ್ಟಗಳನ್ನು ಅವರು ಕೂಡ ಅನುಭವ್ಸಲು ಸಾಧ್ಯವಿಲ್ಲ ಮುಂದೆ ಯಾವುದೇ ಒಂದು ಕಷ್ಟ ಬಂದರೂ ಸಹಿತ ಯಾವ ರೀತಿಯಾಗಿ ಎದುರು ನಿಲ್ಬೇಕು ಅಂತಂದರೆ ಆರ್ಥಿಕವಾಗಿ ಮುಂದೆ ಇರ್ತಾರೆ ಯಾಕಂತಂದರೆ ಅವರು ಹಳ್ಳಿಯಲ್ಲಿ ರೈತರಿಗೆ ಯಾವ ಬೆಳೆಯನ್ನು ಬೆಳೆದರೆ ಈ ಭಾರತ ದೇಶದಲ್ಲಿ ಅಥ್ವಾ ಈ ಪ್ರಪಂಚದಲ್ಲಿ ಅದು ಮುಂದೆ ಬ ಪೀಳಿಗೆ ಮುಂದೆ ಬರುವಂಥ ಪೀಳಿಗೆಗೆ ಅದು ಉಪಯುಕ್ತವಾಗುತ್ತದೆ ಅನ್ನುವುದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಜೋಳಾನ ಬೆಳೆದರೆ ಅದನ್ನು ನಾವು ಎಷ್ಟು ವರ್ಷ ಆದರೂ ಕೂಡ ನಾವು ಅದನ್ನು ಮನೆಯಲ್ಲೇ ಇಟ್ಟುಕೊಂಡು ಕ್ರೋಢೀಕರಣ ಮಾಡಿ ಅದನ್ನು ತಿನ್ನಬೌದು ಅದನ್ನು ಒಂದು ಹಿಟ್ಟಿನ ಮುಖಾಂತರ ತಿಂದರೆ ಅದನ್ನು ಪೋಷಕಾಂಶಗಳು ನಮ್ಮ ದೇಹದಲ್ಲಿನ ಕೆಲವು ಭಾಗಗಳನ್ನು ಗಟ್ಟಿಗೊಳಿಸುತ್ತದೆ ಅದೇ ರೀತಿಯಾಗಿ ಅದನ್ನು ನಾವು ಅವರಿಗೆ ತುಂಬಾ ಒಂದು ರಾಗಿಯಾಗಿರ್ಬೋದು ಕಿತ್ತಳೆ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಹಣ್ಣಿನ ಅಲ್ಲಿರುವಂತಹ ಬಾಳೆ ಹಣ್ಣು ಕಿತ್ತಳೆ ಎಲ್ಲವನ್ನು ಕೂಡ ಅವರು ಬೆಳೆಯೋದನ್ನ ಕಲಿತರೆ ಎಲ್ಲ ಯಾವುದೇ ಕಾಲದಲ್ಲೂ ಕೂಡ ಯಾವ ಬೆಳೆಯನ್ನು ಅವರು ಬೆಳೆಯೋದು ಮುಖ್ಯವಾಗುತ್ತವೆ ಅದೇ ಆದ್ಯತೆ ನೀಡುವಂಥ ಬೆಳೆಗಳಾಗಿರ್ಬೋದು ಜೋಳ ರಾಗಿ ಗೋಧಿ ಅಕ್ಕಿ ಇವು ನಾಲ್ಕನ್ನು ಬೆಳೆಗಳನ್ನು ಅವರು ಬೆಳೆದರೆ ಮುಂದೆ ಒಂದು ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಆಗುತ್ತದೆ ಯಾವುದೇ ರೈತನ ಆತ್ಮಹತ್ಯೆ ಆಮೇಲೆ ರೈತ ಸಾಲ ಬಾಧೆ ಯಾವುದು ಕೊಡ ಈ ದೇಶಕ್ಕೆ ಕಾಡುವುದಿಲ್ಲ ಅನ್ನುವುದೇ ನನ್ನ ಉದ್ದೇಶ